ಹಲೋ ಮಂಜುನಾಥ ಟೂರ್ಸ್ ಎಂಡ್ ಟ್ರಾವೆಲ್ಸಾ ಸರ್ ನಾವು ಫ್ಯಾಮಿಲಿ ಟ್ರಿಪ್ ಹೋಗಬೇಕಾಗಿತ್ತು ಒಂದು ಎಂಟು ಜನ ಇದ್ದೀವಿ ಹಾಂ ಎಂಟು ಜನಕ್ಕೂ ಕಂಫರ್ಟಬಲ್ ಆಗಬೇಕು ಒಂದು ಕಾರ್ ಬೇಕಾಗಿತ್ತು ಯಾವ್ದಾರೂ ಟೊಯೋಟಾ ಫಾರ್ಚುನರ್ ಇಲ್ಲ ಕ್ಲೂಝರ್ ಅಂಥವು ಇದ್ದರೆ ನಡೆಯುತ್ತೆ ಹಾಂ ಸರ್ ಪ್ಲೇಸ್ ಬಂದ್ಬಿಟ್ಟಿ ಈ ಕಡೆ ಸರ್ ಚಿತ್ರದುರ್ಗ ಸೈಡು ಅಲ್ಲೇ ಸರ್ ಸುತ್ತಮುತ್ತ ಕೋಟೆ ಚಂದ್ರವಳ್ಳಿ ಆಡುಮಲ್ಲೇಶ್ವರ ಹಾಂ ಸ್ ಅಲ್ಲಿಂದ ಮುಗ್ಸ್ಕೊಂಡು ಹಾಗೇ ಮುಂದೆ ಶಿವಮೊಗ್ಗ ಸೈಡ್ ಹೋಗಬೇಕು ಸಿಗಂಧೂರಿಗೆ ಹಾಂ ಸಾರ್ ಸರ್ ಡ್ ಗಾಡಿ ಹ್ಯಾಂಡ್ ಓವರಿಗೆ ಕೊಡ್ತೀರಾ ಅಥವಾ ನೀವೇ ದ್ ಡ್ರೈವರ್ನ ಕಳಿಸ್ತೀರಾ ಕಿಲೋಮೀಟ್ರ್ ಎಷ್ಟು ಸಾರು ನಡೀತಿರೋದು ಹನ್ನೆರಡು ರೂಪಾಯ್ನಾ ಅಯ್ಯೋ ಕಮ್ಮಿ ಮಾಡಿಕೊಡ್ರಿ ಸಾರ್ ಸೊಲ್ಪ ಫ್ಯಾಮಿಲಿ ಟ್ರಿಪ್ ಅಲ್ವಾ ಹಾಗಾಗಿ ಇವಾಗ ಡ್ರೈವರ್ ಬಂದರೆ ಅವರಿಗೆಲ್ಲ ಬ್ಯಾಟಾ ಅದೆಲ್ಲ ನೋಡ್ಕಬೇಕು ಊಟ ನೋಡ್ಕಬೇಕು ಇಲ್ಲ ನಮಗೇ ಕೊಟ್ಟುಬಿಡ್ರಿ ಹ್ಯಾಂಡ್ ಓವರಿಗೆ ನಾವೇ ತಗೊಂಡು ಹೋಗಿ ಬರ್ತೀವಿ ಗಾಡಿನ ಹ್ಯಾಂಡ್ ಓವರಿಗೆ ಕೊಡೋಲ್ವಾ ಹಾಂ ಸರ್ ಇಲ್ಲ ಸರ್ ಎರಡು ದಿನ ಆಗಿ ಬಿಡ್ತೆ ಸರ್ ಟ್ರಿಪ್ಪು ಹಾಂ ಸರ್ ಪ್ಲೇಸ್ಗಳೆಲ್ಲ ನೋಡ್ಕೊಂಡು ದುರ್ಗದಲ್ಲೆ ಎರಡು ದಿನ ಆಗುತ್ತೆ ಸರ್ ಹಾಂ ಸರ್ ಡ್ರೈವರಿಗೆಲ್ಲ ನೋಡ್ಕಂತೀವಿ ಸರ್ ಊಟ ಕೊಡ್ತೀವಿ ರೂಮ್ ಕೊಡ್ಸ್ತೀವಿ ಮಲ್ಕಳಕೆ ನಮಗೇನ್ ಕಂಫರ್ಟಬಲ್ ಆಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದರೆ ಸಾಕು ಹಾಂ ಸಾರ್ ಓಕೆ ಇಲ್ಲ ಗಾಡಿನೇ ಕೊಟ್ಬಿಡ್ರಿ ಸರ್ ನಾವೇ ಹ್ಯಾಂಡ್ ಓವರಿಗೆ ತಗೊಂಡು ಹೋಗ್ತೀವಿ ನಿಮ್ಮ ಕಂಪ್ನಿ ಭಾಳ ಚೆನ್ನಾಗೈತ್ ಅಂತ ಕೇಳಿದ್ದೀವಿ ಗಾಡಿಗಳೆಲ್ಲ ಭಾಳ ಕಂಫರ್ಟಬಲ್ ಆಗಿ ಇರ್ತವೆ ಡ್ರೈವರ್ಗಳು ಭಾಳ ಚೆನ್ನಾಗಿ ಹೊಡೀತಾರೆ ಗಾಡಿಗಳ್ನ ಹಾಂ ಸರ್ ಓಕೆ ಸರ್ ಹ್ಞೂಂ ಸಾರ್ ಇನ್ನೊಂದು ಎರಡು ದಿನ್ದಾಗೆ ಹೊರಡ್ತೀವಿ ಸರ್ ಹೊರ್ಡ ಬೇಕಾದರೆ ಫೋನ್ ಮಾಡ್ತೀವಿ ಹ್ಞೂಂ ಸರ್ ಅಡ್ರಸ್ ಹೇಳ್ತೀವಿ ಕಳಿಸ್ಕೊಡ್ರಿ ಅಲ್ಲಿಗೆ ಓಕೆ ಸರ್